ಹಲೋ ಹ್ಞೂ ಹ್ಞೂ ರೀ ಏನು ಬೇಕಾಗಿತ್ತು ರೀ ನಿಮ್ಮ ಹೆಸ್ರ್ ರೀ ಹ್ಞೂ ರೀ ಹೇಳ್ ರೀ ಹ್ಞೂ ರೀ ನಮ್ಮ ಹತ್ರ ಕನಕಾಂಬ್ರ ಸಿಕ್ತದೆ ಮಲ್ಲಿಗೆ ಸಿಕ್ತದೆ ದುಂಡು ಮಲ್ಲಿಗೆ ಹೂವು ಸಾವಂತ್ಗೆ ಹೂವು ಚೆಂಡು ಹೂವು ಗುಲಾಬಿ ಹೂವು ಎಲ್ಲ ಸಿಕ್ತೈತೆ ರೀ ಏನು ರೀ ಹಾಂ ಸಿಕ್ತೈತೆ ಹಾಂ ಸಿಕ್ತೈತೆ ರೀ ಹಾಂ ಹಾಂ ಇವತ್ತೇ ಸಾಯಂಕಾಲ ಫ್ರೆಸ್ ಸಿಕ್ತದ್ ರೀ

ಹಾಂ ಕಟ್ಟಿ ಕೊಡ್ತೀವಿ ರೀ ನೀವು ನಾಲ್ಕೂವರೆ ಐದು ಗಂಟೆಗ್ ಬನ್ರಿ

ಇಲ್ಲ ನಾವು ಪೋ ನಾವೇ ಪೋಣಿಸಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ರೀ ಒಂದು ಕೆಜಿ ಹೂವಿಗೆ ರೇಟ್ ಆಕ್ತದ್ ರೀ ಬರಿ ಬಿಡಿ ಹೂವ ತೋಂತೀವಿ ಅಂದರೆ ಹಾಂ ನಾ ಪೋಣ್ಸಿ ಕೊಟ್ಟರೆ ಒಂದು ಕೆಜಿಗೆ ನೂರು ರೂಪಾಯಿ ಆಗ್ತದ್ ರೀ ಬಿಡಿ ಹೂವ ಅಂದ್ರೆ ನಾವು ನಲ್ವತ್ತು ರೂಪಾಯಿ ಕೆಜಿ ಕೊಡ್ತೀವಿ ರೀ ನಿಮಿಗೆ ಹಂಗೆ ಹಾಂ ಚೆಂಡು ಹೂವ ಕಟ್ಟಿರೋವು ಒಂದು ಕುಚ್ಚು ತೊಗೊಂಡ್ರೆ ಐನೂರು ರೂಪಾಯಿ ರೀ

ಇಡಲಾ ಆಯ್ತು ತಗೊಮ್ಮ ಹ್ಞೂ ಆಯ್ತು ರೀ